ನಮ್ಮ ತೋಟದಲ್ಲಿ ನಾವು ನೆಟ್ಟ ಗಿಡ ಅದು ಫಲ ಕೊಟ್ಟಾಗ ಅದರಷ್ಟು ಖುಷಿ ಬೇರೆ ಏನೂ ಇರೋದಿಲ್ಲ ನಾವು ನಮ್ಮ ಶ್ರಮವನ್ನುಪಟ್ಟು ಮನೆಯಲ್ಲಿ ಪ್ರೀತಿಯಿಂದ ಬೆಳೆಸಿ ಅದು ಫಲ ಅಥವಾ ಗಿಡವಾಗಿ ಕೊಟ್ಟಾಗ ಹೂವನ್ನು ಕೊಟ್ಟಾಗ ಅದರ ಸಂತೋಷವೇ ಬೇರೆಯಾಗಿರ್ತದೆ ನಾವು ನಮ್ಮ ಇಂಟ್ರೆಸ್ಟಿಂದ ಆಸೆಯಲ್ಲಿ ನಾವು ಒಂದು ಗಿಡ ನಟ್ಟಿರ್ತೇವೆ ಅದು ನಮಗೆ ಫಲ ಕೊಟ್ಟಾಗ ತುಂಬ ಅಂದರೆ ತುಂಬ ಖುಷಿಯಾಗ್ತದೆ ಅಂದರೆ ನಮ್ಮ ಶ್ರಮದಿಂದ ನಮಗೆ ಫಲ ಸಿಗುವಂತಹ ಖುಷಿ ತುಂಬ ತುಂಬ ಖುಷಿಯಾಗ್ತದೆ ನಾವು ಒಂದು ಗಿಡವನ್ನು ನೆಡಲಿ ಅದರಲ್ಲಿ ಒಂದು ಒಳ್ಳೆ ಹಣ್ಣಾದಾಗ ಅದು ನಮ್ಮ ನಮಗೆ ಬೆನಿಫಿಟ್ ಆಗ್ತದೆ ನಮಗೆ ಅದನ್ನು ಸೇವಿಸ್ಬೋದು ತುಂಬ ನ್ಯಾಚುರಲಾಗಿರ್ತದೆ ನಮ್ಮ ಮನೆಯಲ್ಲೇ ಬೆಳೆದ ಒಂದು ಹಣ್ಣು ಆಗಿರ್ಬೋದು ಅದೇ ರೀತಿ ಹೂವುಗಳಾಗಿರ್ಬೋದು ನಾವು ನೆಟ್ಟ ಗಿಡ ಅದು ಒಳ್ಳೆ ರೀತಿಯಲ್ಲಿ ಹೂವನ್ನು ನಮಗೆ ಕೊಟ್ಟಾಗ ತುಂಬ ಖುಷಿಯಾಗ್ತದೆ ಅಂದರೆ ಹೂವೆಲ್ಲ ನಾವು ಮನೆಯಲ್ಲಿ ದಿವಾ ದಿನಾಲೂ ಅದನ್ನು ಯೂಸ್ ಮಾಡ್ತೇವೆ ದೇವರಿಗೆ ಇಡಬಹುದು ಏನಾದ್ರೂ ಮಾಡ್ಬೋದು ಅದನ್ನೇ ನಾವು ದೇವ ದೇವರಿಗೆ ನಾವು ಹೊರಗಡೆ ತಂದು ಇಡುವುದರಿಂದ ಇಡುವುದಕ್ಕಿಂತ ನಾವು ಮನೆಯಲ್ಲೇ ಬೆಳೆಸಿ ಅದನ್ನು ತೊಗೊಂಡು ದೇವರಿಗೆ ಇಟ್ಟರೆ ಅದೊಂದು ಪಾಸಿಟಿವ್ ವೈಬ್ ತರ್ತದೆ ಆಮೇಲೆ ಹಣ್ಣುಗಳು ಹಾಗೇ ನಾವು ಮನೆಯಲ್ಲಿ ಏನು ಹಣ್ಣು ಬೆಳೆಸಲಿಕ್ಕಾಗ್ತದೆ ಅದನ್ನು ನಾವು ಬೆಳೆಸಿದರೆ ಅದು ತುಂಬ ನಮಗೆ ಹೆಲ್ದಿಯಾಗಿ ಸಹ ಇರ್ತದೆ ಮತ್ತೆ ನಮಗೊಂದು ಮನಸ್ಸಲ್ಲಿ ತುಂಬ ಖುಷಿಯಿರ್ತದೆ ನಮ್ಮ ಮನೆಯಲ್ಲಿ ಬೆಳೆದಂಥ ಗಿಡದಲ್ಲಿ ಆದ ಹಣ್ಣು ಅಂಥ ಸೊ ಹಾಗೆ ಈವನ್ ತರ್ಕಾರಿ ಸಹ ಆಗ್ಬೋದು ನಾವು ತರಕಾರಿ ಏನಾದರೂ ನೆಟ್ಟರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಫಲ ಕೊಟ್ಟಾಗ ಅದನ್ನು ನಾವು ಯಾವ ಸಹ ಕೆಮಿಕಲೆಲ್ಲ ಯೂಸ್ ಮಾಡುವುದಿಲ್ಲ ನಮ್ಮ ಮನೆಯಲ್ಲಿ ನ್ಯಾಚುರಲ್ಲಾಗಿ ಅದನ್ನು ಬೆಳೆಸಿರ್ತೇವೆ ಅದು ತುಂಬ ಅಂದರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಗ್ತದೆ ಯಾವುದು ಕೆಮಿಕಲ್ ಇಲ್ಲದೆ ನಾವು ಈಗೆಲ್ಲಾದ್ರೆ ಹೊರಗಡೆ ಏನ್ಸಾ ತರ್ಬೇಕಾದರೂ ಅವರೆಲ್ಲ ಕೆಮಿಕಲ್ ಮಗೆ ಕೊಡ್ತಾರೆ ನಮಗೆ ನೋಡ್ಲಿಕ್ಕೆ ಅದು ಹಣ್ಣುಗಳು ಆದರೆ ಅದರೊಳಗೆ ತುಂಬ ಕೆಮಿಕಲ್ಸೆಲ್ಲಾ ಇರ್ತದೆ ಸೊ ನಾವು ಈ ರೀತಿ ಎಲ್ಲವನ್ನೂ ಹಾಗೇ ನಾವು ಮನೆಯಲ್ಲೇ ಆದಷ್ಟು ಮಾಡಬೇಕು ಆಗ ನಮ್ಮ ಆರೋಗ್ಯ ಸಹ ನಮಗೆ ಇನ್ಕ್ರೀ ಒಳ್ಳೆದಾಗ್ತದೆ ನಮ್ಮ ಒಂದು ಹಾಬಿಸ್ ಇನ್ಕ್ರೀಸ್ ಆಗ್ತದೆ ಅದನ್ನೇ ಡೇಲಿ ಕಲ್ಟಿವೇಟ್ ಮಾಡಬೇಕು ಹೀಗೆ ಹಾಬಿ ಅಂತ ಹಾಗೆ ಈ ರೀತಿ ಮಾಡೋದ್ರಿಂದ ನಮಗೂ ಒಳ್ಳೇದು ನಮ್ಮ ಮನೆಯವ್ರಿಗೂ ಒಳ್ಳೇದು ಹಾಗೆ